ಹಾಂ ರೀ ನಮಸ್ತೆ ಹಾಂ ಹೇಳ್ರಿ ಏನು ಬೇಕಾ ಈಗ ನೋಡಿರಿ ಇವತ್ತಿನ ಪ್ರೈಸ್ ಒಂದು ತೊಲಗ ಫಿಫ್ಟಿ ತೌಸಂಡ್ ನೈನ್ ನೈನ್ ನಡೆದಿದೆ ರೀ ಇಂಟ್ರೆಸ್ಟ್ ನೋಡಿರಿ ಈಗ ಒಂದು ತೊಲಗ ನೋಡಿರಿ ಇದೂ ಏಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹಂಗೆ ಅದಾ ರೀ ನಿಮ್ದು ಗೋಲ್ಡ್ ಅದು ಎಷ್ಟು ವರ್ಷಿನ್ಗದ ಅದ್ರ ಬಗ್ಗೆ ಅದ್ರ ಮೇಲೆ ಡಿಪೆಂಡ್ ಇರ್ತದ್ರಿ ಅದು ಹಾಂ ನೋಡಿರಿ ಅದರ ಸಲಾಕ ನಿಮ್ಮದು ಆಧಾರ್ ಕಾರ್ಡ್ ಬೇಕ್ರಿ ಮತ್ತು ನಿಮ್ಮದು ನಿಮ್ಮ ಜೊತೆ ಯಾರೆ ಬರಬೇಕು ಅವರದ್ದೆ ಆಧಾರ್ ಕಾರ್ಡ್ ಬೇಕು ಮತ್ತು ಸಿಗ್ನೇಚರ್ ಬೇಕು ರೀ ಯಾಕೆಂದ್ರೆ ಏನಾರ ಆಯ್ತು ಅಂದ್ರೆ ನಾವು ಅವ್ರಿಗೆ ಕೇಳ್ಬೋದು ರೀ ಮತ್ತು ನೀವು ಏನಾರ ಈ ಎಮ್ ಐ ಕಟ್ಟಿಲ್ಲಪ್ಪ ಇಂಟ್ರೆಸ್ಟ್ ಅಂದರೆ ನಾವು ಆ ಕಡೆ ನಮ್ಮ ಕಡೆನೆ ತಗೊಂಡ್ಬಿಡ್ತೀರಿ ಇಲ್ಲಿ ಇಲ್ಲ ನೀವೇ ನೀವು ಹೇಳೋದು ರೀ ಕರೆ ಅದಾ ರೀ ಬಟ್ ಅದು ಪ್ರೋಸೆಸ್ ಅದಾ ರೀ ಬ್ಯಾಕ್ ಹತ್ರ ಈಗ ಮಂದಿ ತಗೊತಾರೆ ಮತ್ತು ಆ ಕಡೆ ಹೋಗಿ ಬಿಡ್ತಾರೆ ಈ ಎಮ್ ಐ ಕಟ್ಟಲ್ಲ ಸೊ ಅದಕ್ಕೆ ಅದು ಸ್ವಲ್ಪ ರೂಲ್ಸ್ ಅದಾ ರೀ ಅದು ಫಾಲೋ ಮಾಡಿರಿ ನೀವು ಟೈಮಿಗೆ ಕಟ್ತೀರಲ್ಲ ಟೆನ್ಶನ್ ಆಗ್ತದೆ ಅದೇ ಅದೇ ಕರೆ ಅದೆ ರೀ ಬಟ್ ಇಲ್ಲಿ ನೋಡಿರಿ ಈಗ ನೀವು ರೊಕ್ಕ ತಗೊಂಡು ಇರ್ತೀರಿ ಇಂಟ್ರೆಸ್ಟ್ ಕಟ್ಟಬೇಕು ಸ್ವಲ್ಪ ಆ ಕಡೆ ಹೋಗ್ಬಿಡ್ತೀರಿ ನೀವು ಸೊ ಅದರ ಪ್ರೈಸ್ ನೋಡಿರಿ ನೀವು ತಗೋದಾಗೋಣ ಕಸ್ಟಮರ್ನ ಸೆಕೆಂಡ್ ತಗೊಂಡಾಗ ಅದ್ರ ಪ್ರೈಸ್ ಕಮ್ಮಿ ಇರ್ತದೆ ರೀ ಸೊ ಅದಕ್ಕೆ ಪ್ರಾಬ್ಲಮ್ ಸ್ವಲ್ಪ ಅಥವಾ ಅದಕ್ಕೆ ರೀ ಹಾಂ ರೀ ನೋಡ್ರೀ ಹ್ಞೂ ಆಯ್ತ್ ಅಲ್ಲಿದು ನೋಡಿರಿ ಲೋನಾ ಎರ್ಡು ಲಕ್ಷ ತನಕ ಕೊಡ್ಬೋದು ರೀ ಮ್ಯಾಕ್ಸಿಮಮ್ ಎರಡು ಮೂರು ಲಕ್ಷ ತನಕ ಇಲ್ಲಿ ಇಲ್ಲರಿ ಸರ್ ಅಷ್ಟು ಕೊಡ್ಲಿಕ್ಕೆ ಆಗಲ್ರಿ ನಾನು ನೀವು ಪೂರ ಮ್ಯಾಕ್ಸಿಮಮ್ ಹಚ್ಚಿ ಹೇಳಾತ್ತೀನಿ ರೀ ಇಂಟ್ರೆಸ್ಟ್ ಮತ್ತು ಅದಕ್ಕೆ ಸಿಕ್ಸ್ ಇದು ಟೂ ಇಲ್ಲ ತ್ರೀ ಲ್ಯಾಕ್ ತನಕ ಮ್ಯಾಕ್ಸಿಮಮ್ ಕೊಡ್ಬೋದು ರೀ ನಾನು ನಿಮಗೆ ಅದೇ ಹಾಂ ಅದೆ ಅದೆ ನಾವೇನು ನಿಮ್ಮದು ಪರಿಸ್ಥಿತಿ ನೋಡ್ಬೋದು ರೀ ಅದಕ್ಕೆ ನಾನು ನನಗೆ ಎಷ್ಟು ಹತ್ತೋ ಅಷ್ಟು ಹೇಳತ್ತೀನಿ ರೀ ನಿಮ್ಗೆ ನಾನು ಏನು ಹೆಚ್ಚಿಗೆ ಹೇಳಲ್ಲಲ್ರಿ ಇದು ಅಂದರೆ ಭಾಳ ಭಾಳ ಅಂದರೆ ಲಾಸ್ಟ್ ಫೋರ್ ಲಾಕ್ ತನಕ ಆಗ್ಬೋದು ರೀ ನೀವು ಇಷ್ಟು ಹೇಳತ್ತೀರ ಅಂತ ನೀವು ಬಟ್ ನೀವು ಅದೆ ಅದೆ ನಿಬಟ್ ಮಂದಿವಿಂಗೆ ಬಕ್ಕುಳ್ ಮಂದಿ ಹಿಂಗೆ ಹೇಳಿ ಆ ಕಡೆ ತಗೊಂಡು ಹೋಗ್ಬಿಡ್ತಾರೆ ರೀ ಅದಕ್ಕೆ ಹೇಳತ್ತೀನಿ ರೀ ನಾನು ನಿಮ್ಗೆ ಮಂತ್ಲಿ ಈ ಎಮ್ ಐ ತರ್ಟಿ ತೌಸಂಡ್ ತನಕ ಬರ್ಬೋದು ರೀ ಇಲ್ಲಿ ಇಲ್ಲಿ ಕಡಿಮೆ ನಿಮಗೆ ಹಂಗೆ ಅನ್ನಿಸ್ಲಕತ್ತದ ಮತ್ತು ನಾವು ನಿಮಗೆ ಎಷ್ಟು ಆಯ್ತೊ ಅಷ್ಟು ಲೋನ್ ಯಾಕೆ ಕೇಳತೀವಿ ರೀ ನಾನೇನು ಮಾಡ್ಲಿಕ್ಕೆ ಆಗಲ್ರಿ ಸರ್ ಅದು ಗೋಲ್ಡ್ ಪ್ರೈಸ್ ಹ್ಯಾಂಗೆ ಅದ ಅಂತ ನಿಮ್ಗಗೆ ಗೊತ್ತು ಇರ್ತದೆ ಅಲ್ರಿ ಹಾಂ ರೀ ಫೋನ್ ಹಚ್ಚಿರಿ